ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಗ್ರಾಮೀಣ ಪ್ರದೇಶದ ಸಣ್ಣ ರೈತರ ಮೇಲೆ ಯಾವ ಪರಿಣಾಮ ಬೀರಿದೆ ಅಂತ ಹೇಳಿದರೆ ಸಣ್ಣ ಕೃಷಿಕರು ಅಂದರೆ ಈಗ ಇಂದು ಎರಡು ಮೂರು ನಾಲ್ಕು ಐದು ಗದ್ದೆಗಳನ್ನು ಉತ್ತನೆ ಉಳುಮೆ ಮಾಡಿ ಬಿತ್ತನೆ ಮಾಡಿ ಅದರಿಂದ ಅವರು ಉತ್ಪನ್ನವನ್ನು ಪಡೆದ್ರೆ ಬೃಹತ್ ಉತ್ಪನ್ನಗಳು ಏನು ಮಾಡ್ತಾ ಎಕರೆಗಟ್ಟಲೆ ಭೂಮಿಗಳಲ್ಲಿ ಬಿತ್ತನೆಯನ್ನು ಮಾಡಿ ಉಳುಮೆಯನ್ನು ಮಾಡಿ ಬಿತ್ತನೆಯನ್ನು ಮಾಡಿರ್ತಾರೆ ಹಾಗಾಗಿ ಅವರ ಉತ್ಪನ್ನಗಳು ಹೆಚ್ಚುವರಿಯಾಗಿರ್ತದೆ ಆದರೆ ಸಣ್ಣ ರೈತರದ್ದು ಭೂ ಕಡಿಮೆ ಮಾಡಿರುತ್ತದಿಂದ ಉತ್ಪನ್ನಗಳು ಕಡಿಮೆಯಾಗಿರ್ತದೆ ಬೃಹತ್ ಉತ್ಪನ್ನದಾರರು ಅವರ ಬಳಿ ಹೆಚ್ಚಿನ ಉತ್ಪನ್ನಗಳು ಇರುವುದರಿಂದ ಬೇಗನೆ ಮಾರಾಟವಾಗಲಿ ಅಂದರೆ ಅವರು ಕಡಿಮೆ ಬೆಲೆಯನ್ನು ಇಟ್ಟರೆ ಜನಗಳು ಅವರಲ್ಲೇ ಬಂದು ಹೆಚ್ಚು ಖರೀದಿ ಮಾಡ್ತಾರೆ ಹಾಗಾಗಿ ಜನರು ಹೆಚ್ಚಾಗಿ ಬಳಕೆದಾರರು ಅವರಿಂದ್ಲೇ ಹೋಗಿ ಖರೀದಿ ಮಾಡ್ತಾರೆ ಸಣ್ಣ ರೈತರು ಅದನ್ನ ಸ್ವಲ್ಪ ಇಕ್ಕಟ್ಟಿಗೆ ತಿರ್ಗ್ತಾರೆ ಯಾಕೆಂದರೆ ಅವರು ಮಾಡಿರೋದೇ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಅವರಿಗೆ ಮಾರೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಮಾಡಿದ ಖರ್ಚು ಕೂಡ ಅದರಲ್ಲಿ ಸಿಗೋದು ತುಂಬಾ ಕಷ್ಟವಾಗಿರ್ತದೆ ಹಾಗಾಗಿ ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಗ್ರಾಮೀಣ ಪ್ರ ಸಣ್ಣ ರೈತರು ತುಂಬಾ ಪರದಾಡ್ತಾರೆ ಈಗ ಬೀಜ ಕೂಡ ಆಗಿರ್ಬೋದು ಗೇರುಬೀಜದ್ದು ಕೆಲಸ ಕೂಡ ಕಾರ್ಖಾನೆಗಳು ಬಂದಿರೋದ್ರಿಂದ ಸಣ್ಣ ರೈತರು ಮನೆಯಲ್ಲೇ ಅದನ್ನು ಇದು ಮಾಡಿ ಮಾರುವ ಹಾಗಿಲ್ಲ ಯಾಕಂದರೆ ಕೆಲಸಗಾರರು ಕೂಡ ಬೀಜದ ಕಾರ್ಖಾನೆಗಳಿಗೆ ಹೋಗಿ ಅಲ್ಲಿ ಸಂಪಾದನೆಯನ್ನು ಮಾಡ್ತಾರೆ ಈ ಪ ಸಣ್ಣ ರೈತರಿಗೆ ಕೂಲಿಗಳು ಸಿಗೋದು ತುಂಬಾ ಕಷ್ಟವಾಗಿರ್ತದೆ ಅವ್ರು ತುಂಬಾ ಈಗಂತೂ ತುಂಬಾ ಕಷ್ಟ ತುಂಬಾ ಇದು ಉಪದ್ರವಗಳನ್ನ ಅನುಭವಿಸ್ತಿದ್ದಾರೆ ಹಾಗಾಗಿ